ನಮಸ್ತೆ ಹಾಂ ಹೌದು ಮೇಡಮ್ ಹೇಳಿ ಏನಾಗಬೇಕಿತ್ತು ಹಾಂ ಹೇಳಿ ಮೇಡಮ್ ಏನು ಯಾವುದೆಲ್ಲ ತರಕಾರಿಗಳು ಬೇಕಾಗಿತ್ತು ನಮ್ಮಲ್ಲಿ ನೋಡಿ ಈಗ ಟೊಮೇಟೋ ಒಂದು ಕಿಲೋಗೆ ಇಪ್ಪತ್ತೈದು ರೂಪಾಯಿ ಮತ್ತೆ ಹೌದು ನಿಮಗೆ ಎಂತ ಬೇಕು ಬೇರೆ ಈಗ ನೋಡಿ ನಮ್ಮಲ್ಲಿ ಊರಿನ ಫ್ರೆಷ್ ನೋಡಿ ಊರಿಂದ ಬಂದಂತಹ ತರಕಾರಿಗಳು ಇದೆ ಹೀರೆಕಾಯಿ ಇದೆ ಊರಿಂದು ಸೋರೆಕಾಯಿ ಇದೆ ಊರಿಂದು ಮತ್ತೆ ಬಸಳೆ ಇದೆ ಮತ್ತೆ ನೋಡಿ ಇಲ್ಲಿಇದು ಗೆಣಸು ಉಂಟು ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಂ ಹಾಂ ಮೆಂತ್ಯೆ ಸೊಪ್ಪು ಉಂಟು ಮೆಂತ್ಯೆ ಸೊಪ್ಪು ಅದು ಕಟ್ಟಿಗೆ ಕಟ್ಟಿಗೆ ಎಂಟು ರೂಪಾಯಿ ಹೌದು ಮತ್ತೆ ಬಸಳೆಗೆ ಅರವತ್ತು ರೂಪಾಯಿ ಗೆಣಸಿಗೆ ಕೆ ಜಿಗೆ ಕಿಲೋಗೆ ಐವತ್ತು ರೂಪಾಯಿ ಹೌದು

ಅರವತ್ತು ಎಂತ ಮೇಡಮ್ ನೀವು ಈಗ ಒಂದು ಬಸಳೆಯನ್ನು ಬೆಳೆಸ್ಬೇಕಾದರೆ ಎಷ್ಟು ಕಷ್ಟ ಉಂಟು ಗೊತ್ತಿಲ್ವಾ ಮೇಡಮ್ ಈಗ ಈಗ ನೋಡಿ ಮಳೆ ಬೇಕಾದಾಗೆ ಮಳೆ ಬರ್ತಾ ಇಲ್ಲ ಹಾಂ ಹಾಗಾಗಿ ಮತ್ತೆ ನೋಡಿ ಅದಕ್ಕೆ ನಾವು ರಾಸಾಯನಿಕ ಏನು ಉಪಯೋಗ ಮಾಡಿರುವುದಿಲ್ಲ ಅದಕ್ಕೆ ನಮಗೆ ಇದು ನಮ್ಮ ದನದ ಕೊಟ್ಟಿಗೆಯಿಂದ ಗೊಬ್ಬರ ಹಾಕಿದ್ದೇವೆ ಹಾಗಾಗಿ ಮತ್ತೆ ಇದು ನೋಡಿ ಕಡಲೆದು ಹಿಂಡಿ ಹಾಕಿದ್ದೇವೆ ಅದಿಕ್ಕೆ ಹಾಗಾಗಿ ನಿಮಗೆ ಬೇರೆ ಎಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ನೋಡಿ ಅದಕ್ಕೆಲ್ಲ ರಾಸಾಯನಿಕ ಹಾಕಿರ್ತಾರೆ ನಮ್ಮದು ಏನು ಹೇಳ್ಬಹುದು ಅದು ತುಂಬ ಪ್ರಾಕೃತಿಕವಾಗಿ ಬೆಳೆದಂತಹದ್ದು ಹಾಗಾಗಿ ನೀವು ಹಣ ಸ್ವಲ್ಪ ಜಾಸ್ತಿ ಆದರೂ ನೀವು ತಿಂದು ಆಮೇಲೆ ಹೇಳಿ ಮೇಡಮ್ ನನಗೆ ನೀವು ನಾಳೆ ಬೇಕಾದರೆ ಹಣ ಕೊಡಬೇಡಿ ನೀವು ನೀವು ಅದು ಹೇಗೆ ಉಂಟು ಅಂತ ಅದ್ರದೊಂದು ರುಚಿ ನೋಡಿ ಆಮೇಲೆ ಹೇಳಿ ಹೌದು ನೋಡಿ ಸೊಪ್ಪು ತುಂಬ ಚೆನ್ನಾಗಿದೆ ನೋಡಿ ನೀವು ಬಂದು ಒಮ್ಮೆ ನೋಡಿ ಬಾಡಲಿಲ್ಲ ಮತ್ತೆ ಅದು ಕೂಡ ಹಾಗೆ ಮೆಂತ್ಯೆ ಸೊಪ್ಪು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೀವು ತಗೊಂಡು ಹೋಗಿ ಆಮೇಲೆ ಹೇಳಿ ಮತ್ತೆ ನಾಳೆಯಿಂದ ನೀವು ಇಲ್ಲೇ ಬರ್ತೀರಿ ಒಳ್ಳೆದ್ ಇದೆ ಅಂತ ಹೇಳಿ ಮತ್ತೆ ಬೇರೆ ಯಾವುದು ಬೇಕಿತ್ತು ನಿಮಗೆ

ಹಾಂ ಬೇರೆ ನೋಡಿ ನೀವು ಬನ್ನಿ ನೀವು ಒಂದು ಸಲ ನಮ್ಮ ಅಂಗಡಿಗೆ ಭೇಟಿ ನೀಡಿ ಆಗ ನಿಮಗೆ ಗೊತ್ತಾಗ್ತದೆ ಬನ್ನಿ ಬಂದು ನೋಡಿ ಆಯಿತು ಆಯಿತು ಧನ್ಯವಾದಗಳು